ನನಗೆ ಇಷ್ಟವಾದ ಸಿನಿಮಾ ಯಾವುದೆಂದರೆ ತೆಲುಗಿನಲ್ಲಿ ಹೊಸದಾಗಿ ಬಂದಿರುವ ಲೈಫ್ ಇಸ್ ಬ್ಯೂಟಿಫುಲ್ ಎನ್ನೋ ಒಂದು ತೆಲುಗು ಮೂವೀ ಅದರಲ್ಲಿ ನನ್ಗೆ ಇಷ್ಟ ಏನೆಂದ್ರೆ ಅದು ಬರೀ ಸ್ನೇಹಿತ್ರ ಬಗ್ಗೆ ತೆಗೆದಿರೋ ಒಂದು ಸಿನಿಮಾ ಅದ್ರಲ್ಲಿ ಏನು ಇಷ್ಟ ಆಯಿತು ಅಂದರೆ ಅದರಲ್ಲಿ ಅವರು ಬೇರೆಯವರು ಅವ್ರಿಗೆ ಆ ಜಾಗ ಅಷ್ಟೊಂದು ಅಭ್ಯಾಸ ಇರೋದಿಲ್ಲ ಹೊಸ ಜಾಗ ಆದರೆ ಇಲ್ಲಿ ಆ ಹೊಸ ಜಾಗಕ್ಕೆ ಬಂದಿರ್ತಾರೆ ಅದರಲ್ಲಿ ಅವ್ರಿಗೆ ಏನು ಗೊತ್ತಿರಲ್ಲ ಯಾರು ಏನು ಸಲಹೆ ನೀಡೋದಿಲ್ಲ ಆದ್ರೆ ಸ್ವಲ್ಪ ಜನ ಸ್ವಲ್ಪ ಜನ ಸ್ನೇಹಿತರು ಬರ್ತಾರೆ ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ಒಂದೊಂದು ಸಮಯದಲ್ಲಿ ಒಂದೊಂದು ಥರ ಸಹಾಯ ಮಾಡ್ತಿರ್ತಾರೆ ಆ ಥರ ಅವರು ಅದರಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಅವರೆಲ್ಲ ಒಂದಾಗಿ ಚೆನ್ನಾಗಿರ್ತಾರೆ ಅದು ನಾವು ದಿನನಿತ್ಯ ನೋಡುವ ಫ್ರೆಂಡ್ಸ್ ಅಥವಾ ಸ್ನೇಹಿತರು ಥರ ಚೆನ್ನಾಗಿರುತ್ತೆ ನಾವು ಹಳ್ಳಿಗಳಲ್ಲಿ ಕಂಡು ಬರ್ತಾರಲ್ಲ ಸ್ನೇಹಿತರು ಆ ಥರ ಎಲ್ಲ ನಮ್ಮ ನಾವು ದಿನನಿತ್ಯ ನೋಡುವ ಸಂಭಾವನೆಗಳು ಸಂಭವಗಳೆಲ್ಲ ಅಲ್ಲಿ ಕಂಡು ಬರ್ತವೆ ಆದ್ದರಿಂದ ಆ ಸಿನಿಮಾ ತುಂಬಾ ಇಷ್ಟ ಆಯಿತು